ಹಾಂ ಹೌದು ಇಲ್ಲ ಮೇಡಮ್ ಏನು ಸಿಗ್ತಿಲ್ಲ ಮೇಡಮ್ ಒಂದೊಂದು ದಿನ ಟೈಮಿಗೆ ಕರೆಕ್ಟಾಗಿ ನೀರೇ ಬರೋಲ್ಲ ಮೇಡಮ್ ಹೌದು ಮೇಡಮ್ ಓಕೆ ಮೇಡಮ್ ಕರೆಕ್ಟಾಗಿರೋದ್ ಬರ್ತಾ ಇದೆ ಪರ್ವಾಗಿಲ್ಲ ಹಾಂ

ಆಂ ಹೌದು ಮೇಡಮ್ ಒ ಓಕೆ ಸರಿ ಮೇಡಮ್ ಆದರೆ ಕರೆಕ್ಟ್ ಟೈಮಿಗೆ ನೀರು ಬಿಡಿ ಮೇಡಮ್ ಓ ಸರಿ ಮೇಡಮ್ ಸರಿ ಮೇಡಮ್ ಮ್ಯಾಮ್ ಬೇಸಿಗೆಲಲ್ಲ ಮೇಡಮ್ ಮಳೆಗಾಲದಲ್ಲೂ ಒಂದೊಂದು ಸರಿ ನೀರು ಬರೋಲ್ಲ ಹಂಗಾಗಿ ದಯವಿಟ್ಟು ನೀರು ಕರೆಕ್ಟಾಗಿ ಬಿಡಿ ಮೇಡಮ್ ಹಾಂ ಮೇಡಮ್ ಮೇಡಮ್ ಮತ್ತು ಮೇಡಮ್ ಏನು ಗೊತ್ತಾ ಒಂದೊಂದು ಸಾರಿ ನೀರು ಕರೆಕ್ಟಾಗಿ ನೀರೊಳಗೇ ಏನೇನೋ ಕಸಗಳೇ ಜಾಸ್ತಿ ಇರುತ್ತೆ ಮೇಡಮ್

ಮತ್ತು ನೀರು ಬಿಡೋವ್ರು ಕರೆಕ್ಟಾಗಿ ಬರೋಲ್ಲ ಮೇಡಮ್ ನೀರು ಬಿಡೋವ್ರು ಇನ್ ಟೈಮಿಗೆ ಬಂದು ನೀರು ಬಿಡೋಲ್ಲ ವ್ಯಾನ್ ಓಕೆ ಸರಿ ಮೇಡಮ್ ಓಕೆ ಮೇಡಮ್ ತ್ಯಾಂಕ್ ಯು ಸೋ ಮಚ್ ಮೇಡಮ್ ಓಕೆ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ಸೋ ಮಚ್